ನಮಸ್ತೆ ಸರ್ ಗಣೇಶ್ ಟ್ರಾವೆಲ್ಸ್ ಅಲ್ಲವಾ ಹಾಂ ನಾನು ವೀರೇಶ್ ತಳ್ಳಿಕೆರೆ ಮಾತಾಡ್ತೀನಿ ಅರಾಮಿದ್ದೀರಾ ಏನಿಲ್ಲ ಸರ್ ಈಗ ಬೇಸಿಗೆ ರಜೆ ಬರುತ್ತಲ್ಲ ಹಾಗೇ ಒಂದು ಫಾ ನಮ್ಮ ಕುಟುಂಬದ ಜೊತೆಗೆ ಒಂದು ಪ್ರವಾಸ ಹೋಗೋಣಾಂತ ಒಂದು ಪ್ಲಾನ್ ಮಾಡಿದ್ವಿ ಅದಕ್ಕೆ ಗಾಡಿಗೆ ವಿಚಾರ್ಸೋಣಾಂತ ಕಾಲ್ ಮಾಡಿದೆ ಸುಮಾರು ನಾವೊಂದು ಒಂದು ಇಪ್ಪತ್ತು ಜನ ಆಗ್ತೀವಿ ಒಂದು ನಾಲ್ಕೈದು ಕುಟುಂಬಗಳೆಲ್ಲ ಸೇರ್ಕಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಯಾವ ಗಾಡಿ ಸರಿ ಹೊಂದ್ಬೋದು ಅಂತ ವ್ಯಾನು ನಿಮ್ದು ಇದಿದೆಯಲ್ಲ ಟೆಂಪೋ ಅದನ್ನು ನೋಡಿ ಎಷ್ಟು ಸೀಟಿಂದು ಆಗುತ್ತೆ ಅಂತೇಳಿ ಅದು ಹಾಗೇ ಸ್ವಲ್ಪ ಕಂಫರ್ಟೇಬಲ್ ಇರ್ಬೇಕು ಯಾಕಂದರೆ ಸ್ವಲ್ಪ ವಯಸ್ಸಾದವರೆಲ್ಲ ಇದ್ದಾರೆ ಮನೆಯಲ್ಲಿ ಸೊ ಅವರಿಗೆ ಕರ್ಕಂಡು ಹೋಗಲಿಕ್ಕೆ ಬರಲಿಕ್ಕೆಲ್ಲ ಅನುಕೂಲ ಆಗೋಂಥದ್ದು ಸ್ವಲ್ಪ ಒಳ್ಳೆಯ ಡ್ರೈವರ್ನ ನೋಡಿ ನಮ್ಮ ಪ್ರತಿ ಸಲ ಬರ್ತಾನಲ್ಲ ಚಂದ್ರು ಬೇಕಿರೆ ಅವನ್ನೇ ಕಳ್ಸಿಕೊಡಿ ಹಾಗೇ ನಾವು ಈ ಸಲ ಪ್ಲಾನ್ ಮಾಡಿರೋದು ಆ ಕಡೆ ಕೋಸ್ಟಲ್ ಕಡೆ ಹೋಗೋಣಾಂತ ಕರಾವಳಿ ಕಡೆ ಕಾರವಾರ ಕಾರವಾರ್ದಿಂದ ಸ್ಟಾರ್ಟ್ ಮಾಡಿ ಮುಂದೆ ಹಾಗೇ ಗೋಕರ್ಣ ಮುರುಡೇಶ್ವರ ಇಡಗುಂಜಿ ಭಟ್ಕಳ್ದಿಂದ ಮುಂದೆ ಹಾಗೇ ಮಂಗ್ಳೂರು ಕಡೆ ಹೋಗೋದಾ ಅಂತೇಳಿ ಉಡುಪಿ ಮಂಗಳೂರು ಕಟೀಲು ಈ ರೀತಿ ಸ್ವಲ್ಪ ಆ ಕಡೆಗ್ ಕ್ಷೇತ್ರಗಳು ಏನಿದಾವೆ ಅವನ್ನೆಲ್ಲ ಮುಗಿಸ್ಕೊಂಡು ಕೊನೆಗೆ ಈ ಕೊಲ್ಲೂರು ಜೋಗ ನೋಡ್ಕೊಂಡು ಮತ್ತೆ ವಾಪಸ್ ಬರತಕ್ಕಂಥದ್ದು ಅದಕ್ಕೆ ಆಂ ಅದು ಎಷ್ಟಾಗ್ಬೋದು ಪರ್ ಕಿಲೋಮೀಟ್ರ್ ಎಷ್ಟಾಗುತ್ತೆ ಒಂದು ಕಿಲೋಮೀಟ್ರ್ಗೆ ಗಾಡಿದು ಅಂತ ಸೊಲ್ಪ ನೋಡಿ ಹೇಳಿ ಅದನ್ನು ಗೊತ್ತಲ್ಲ ಪ್ರತಿ ಸಲ ಹೋಗ್ತೇವೆ ಮತ್ತಿನ್ನೆಂಥದ್ದು ಅಲ್ಲವಾ ಹಾಗೇ ಹೋಗುವ ಅದನ್ನೇ ಅದೇ ನಮ್ಮದು ಅವ್ನಿಗೆ ಚಂದ್ರುಗೆ ಹೇಳಿ ಅವಂದು ಗಾಡಿ ಅಡ್ಜಸ್ಟ್ ಮಾಡ್ಕೊಂಡ್ಬರ್ತಾನೆ ಹಾಂ ಮತ್ತು ನಾವು ಅಲ್ಲಿಂದ ಮತ್ತೆಲ್ಲೂ ಇಲ್ಲ ಸೀದಾ ಇಲ್ಲಿಗೇ ಬರೋದೆ ಮತ್ತೆಲ್ಲೂ ಹಾಲ್ಟ್ ಹಾಲ್ಟಾಗುತ್ತೆ ಒಂದು ಎರಡು ದಿವಸ ಹಾಲ್ಟ್ ಆಗುತ್ತೆ ಮೂರು ದಿವಸ ಟ್ರಿಪ್ಪು ಪ್ಲಾನ್ ಮಾಡಿದ್ದು ಅಷ್ಟೆಲ್ಲ ಪ್ಲೇಸಿಗೆ ಅದು ನೋಡಿಕೊಂಡು ಇಲ್ಲಿಗೆ ಬರತಕ್ಕಂಥದ್ದು ಸ್ವಲ್ಪ ಕಂಫರ್ಟಬಲ್ ಇರದು ಇರಲಿ ಗಾಡಿ ಗಾಡಿ ಚೆನ್ನಾಗಿರ್ಲಿ ಕ್ಲೀನ್ ಇರಲಿ ನೀಟಾಗಿ ಸ್ವಲ್ಪ ಹೈಜೇನಿಕ್ ಆಗಿರತಕ್ಕಂಥದ್ದು ಯಾಕಂದ್ರೆ ಹೇಳಿದ್ದೆನಲ್ಲ ವಯಸ್ಸಾದೋರು ಇದ್ದಾರೆ ಮಕ್ಳು ಇದ್ದಾರೆ ಹಾಗೆ ಹಾಂ ಸ್ವಲ್ಪ ರೇಟ್ ನೋಡಿ ಪ್ರತಿ ಸಲ ಗ್ ಲಾಂಗ್ ಟ್ರಿಪ್ ಆಗುತ್ತೆ ಇದು ಸ್ವಲ್ಪ ರೇಟ್ ನೋಡಿ ಹಾಕಿಕೊಡಿ ಹೋಗಿಬರೋಣಾಂತೆ ಆಂ ನಿಮ್ದು ನಾವು ಬೇರೆ ಎಲ್ಲೂ ಬುಕ್ ಮಾಡೋಲ್ಲ ಪ್ರತಿ ಸಲ ನಿಮ್ಮಲ್ಲೇ ಅಲ್ವಾ ನಿಮ್ಮಲ್ಲೆಲ್ಲ ಸರ್ವೀಸ್ ಚೆನ್ನಾಗಿದೆ ಅಂತೇಳಿ ಹಾಂ ಅದೆಲ್ಲ ಟೋಲ್ದೆಲ್ಲ ಏನು ಟೋಲ್ದೆಲ್ಲ ಆಮೇಲೆ ನೋಡುವ ಟೋಲ್ದು ಅದನ್ನ ಏನು ರೇಟಾಗುತ್ತೆ ಅದೆಲ್ಲ ಆಮೇಲೆ ಲೆಕ್ಕ ಮಾಡಿ ಅದನ್ನ ಕೊಡೋಣಾಂತೆ ಪಾರ್ಕಿಂಗ್ ಚಾರ್ಜು ಟೋಲ್ ಚಾರ್ಜು ಮತ್ತೇನಿದೆ ಅದು ನಿಮ್ದು ಆ್ಯಸ್ ಪರ್ ನಿಮ್ಮ ಒಂದು ಏನು ರೂಲ್ಸ್ ಪ್ರಕಾರಿದೆ ಅದನ್ನೆಲ್ಲ ಪೇ ಮಾಡ್ತೀನಿ ಆಯಿತು ಆಯಿತು ಆಯಿತು ಸರಿ ಓಕೆ ನಮಸ್ತೆ